ಹಲೋ ಸರ್ ಹೋಟ್ಲ್ ಓಪನ್ ಇದೆಯಾ ಓಪನ್ ಇದ್ದರೆ ನಂಗೊಂದೈದು ಪ್ಲೇಟ್ ಮಸಾಲೆ ದೋಸೆ ಒಂದೆರಡು ಪ್ಲೇಟ ಇಡ್ಲಿ ವಡೆ ಸಾಂಬಾರು ಬೇಕಿತ್ತು ಸರ್ ನೀವು ಹೋಟ್ಲ್ ಓಪನ್ ಮಾಡಿದ್ದರೆ ನನಗೆ ಕಳ್ಸ್ಕೊಡಕ್ಕೆ ಆಗತ್ತಾ ನಾನು ಊರಲ್ಲಿಲ್ಲ ನಾನು ಬರೋದು ಇನ್ನೂ ಒನ್ ಅವರ್ರೋ ಒನ್ ಆ್ಯಂಡ್ ಹಾಫ್ ಅವರ್ ಆಗತ್ತೆ ನಾನು ಬಂದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ ಮಾಡಿದ ತಕ್ಷಣ ನೀವು ನನಗೆ ಒಂದೈದು ಪ್ಲೇಟು ಇಡ್ಲಿ ಸಾಂಬಾರು ವಡೆ ಮತ್ತು ಒಂದೆರಡು ಪ್ಲೇಟು ಕೇಸರಿ ಭಾತು ಇಷ್ಟನ್ನು ಕಳ್ಸ್ಕೊಡಿ ನಾನು ಕಳ್ಸ್ಕೊಡ್ತೀವಿ ನೀವು ಅಂದರೆ ನಾನು ಆರ್ಡ್ರು ಪ್ಲೇಸ್ ಮಾಡ್ತೀನಿ ಸರ್ ಒಕೆ ಸರ್ ಬಾಯ್ ಸರ್